ಹಲೋ ಹಲೋ ಡಾಕ್ಟ್ರಾ ಮ್ಯಾಮ್ ನನ್ನ ಹೆಸ್ರು ಮೊಹಮ್ಮದ್ ಸಾದ್ ಅಂತ ಮ್ಯಾಮ್ ಒಂದು ಮೂರು ದಿನದಿಂದ ಫುಲ್ ಜ್ವರ ಮ್ಯಾಮ್ ಫುಲ್ ಮೈಯ್ಯೆಲ್ಲ ಬಿಸಿ ಮ್ಯಾಮ್ ನಾನು ಆಚೆ ಹೋಗಿದ್ದೆ ಹಾಂ ಮ್ಯಾಮ್ ಹಾಂ ಇದು ಗೋಬಿ ಮಂಚೂರಿ ಐಸ್ಕ್ರೀಮ್ ಎಲ್ಲ ತಿಂದಿದ್ದೆ

ಮ್ಯಾಮ್ ಹಾಸ್ಪಿಟಲ್ಗೆ ಹೋಗಿಲ್ಲ ಇಲ್ಲಿ ಮೆಡಿಕಲ್ ಹತ್ರ ಹೋಗಿದ್ದೆ ಮೆಡಿಕಲ್ ಹೋಗಿದ್ರು ಅವ್ರು ಮಾತ್ರೆ ಕೊಟ್ಟಿದ್ದರು ಒಂದು ಎರಡು ಟೈಮ್ದು ಆಮೇಲೆ ಐವತ್ತು ರುಪಾಯಿ ಈಸ್ಕೊಂಡ್ರು ಇಲ್ಲ ಮ್ಯಾಮ್ ಆಗಿಲ್ಲ ಎರಡು ಸಲ ಹೋಗಿ ತೊಗೊಂಡಿದ್ದೆ ಅವ್ರು ಆಗುತ್ತೆ ಅಂದರು ಮತ್ತೆ ನನ್ನ ಫ್ರೆಂಡ ನಿಮ್ಮ ನಂಬರ್ ಕೊಟ್ಟ ಈ ಥರ ಮ್ಯಾಮು ಸ್ವಲ್ಪ ಚೆನ್ನಾಗಿರೋ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಬೇಗ ಕಮ್ಮಿ ಆಗಿಬಿಡುತ್ತೆ ಅಂದರು ಮತ್ತೆ ಈಗ ನಿಮಗೆ ಮ್ಯಾಮ್ ಇವತ್ತು ಇವತ್ತು ಬರ್ಬೋದಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ನಾಳೆ ಬರ್ತೀನಿ ನಿಮ್ಮ ಹಾಸ್ಪಿಟಲ್ ಮ್ಯಾಮ್ ಯಾವ ಹಾಸ್ಪಿಟಲ್ ಮ್ಯಾಮ್ ಹಾಂ ಸರಿ ಮ್ಯಾಮ್ ಮ್ಯಾಮ್ ನನಗೆ ನನ್ನ ತಮ್ಮ ಒಬ್ಬ ಮ್ಯಾಮ್ ನಾಲ್ಕು ದಿನದಿಂದ ಅವ್ನ್ಗೆ ಕಾಲು ನೋವು ಹಾಂ ಮ್ಯಾಮ್ ಸ್ಪೋರ್ಟ್ಸಲ್ಲಿ ಕ್ರಿಕೆಟ ಕ್ರಿಕೆಟ್ದಾಗ ಜಾಯ್ನ್ ಆಗಿದ್ದ ಊದ್ಕೊಂಡ್ಬಿಟ್ಟಿದೆ ಮ್ಯಾಮ್ ಕಾಲು

ಚಾರ್ಜ್ ಎಷ್ಟಾಗ್ಬೋದು ಮ್ಯಾಮ್ ಚಾರ್ಜ್ ಎಷ್ಟಾಗುತ್ತೆ ಚಾರ್ಜ್ ಚಾರ್ಜ್ ಎಷ್ಟಾಗುತ್ತೆ ಮ್ಯಾಮ್

ಓಕೆ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಎಷ್ಟೊತ್ತಿಗೆ ಸಂಜೆ ಬರಲಾ ಮ್ಯಾಮ್ ಸ್ವಲ್ಪ ಕಾಲೇಜ್ ಇದೆ ನಾಳೆ ಹಾಂ ಥ್ಯಾಂಕ್ ಯು ಮ್ಯಾಮ್